ನಾವೂ ನಾವೂ ಮೊದಲೇ ಕಾಲದಲ್ಲಿ ನಾವು ಹಿಂದಿನ ಕಾಲದಲ್ಲಿ ನಮ್ಮ ಪದ್ಧತಿಗಳೂ ನಾವು ಅನುಸರಿಸೋ ಅನುಸರಿಸ್ತಿದ್ವಿ ಆವಾಗ ಎಲ್ಲ ಸಂಸ್ಕೃತಿ ಆಮೇಲೆ ದೇವ್ರ ಪೂಜೆ ದೇವ್ರ ಪೂಜೆ ಆಮೇಲೆ ಗುಡಿ ಗೋಪುರ್ಗಳಿಗ್ ಹೋಗದು ಮನೆಯಲ್ಲಿ ಪಂಕ್ಷನ್ ಅದಪ್ಪಾ ಅಂದ್ರೆ ಪ್ರತಿಒಂದನ್ನು ಗುಂಪು ಗುಂಪೂ ಸಮುದಾಯದಲ್ಲಿ ನಾವು ಪೂಜೆ ಪುನಸ್ಕಾರಗಳ ಮಾಡಿ ಮದುವೆ ಬಂದರೆ ಪ್ರತಿಒಂದು ಕಾರ್ಯ ಚೆನ್ನಾಗ್ ಮಾಡಿ ದೇವಸ್ಥಾನ ದೇವರು ಆಮೇಲೆ ಪೂಜೆ ಪುನಸ್ಕಾರ ಅವೆಲ್ಲಾ ನಾವು ಮಾಡ್ತಿದ್ವಿ ಹಳೆ ಹಳೆ ಕಾಲದಾಗೆ ನಾವು ಅಡಿಗೆ ಎಲ್ಲರು ಒಟ್ಟಿಗೆ ಹತ್ತು ಹದಿನೈದು ಜನ ಇರ್ತಿದ್ವಿ ಒಟ್ಟಿಗೆ ಅಡಿಗೆ ಮಾಡ್ತಿದ್ವಿ ರೊಟ್ಟಿ ಮಾಡ್ತಿದ್ವಿ ಚಪಾತಿ ಮಾಡ್ತಿದ್ವಿ ಪಲ್ಯ ಮಾಡ್ತಿದ್ವಿ ಚಿಕನು ಮಟನು ಆಮೇಲೆ ತರಕಾರಿ ಪಲ್ಲೇ ಹಣ್ಣು ಹಂಪಲು ಅದು ಎಲ್ಲ ನಾವು ತಿಂತಿದ್ವಿ ಆಮೇಲೆ ಜಾಸ್ತೀ ಹೊಲ್ದಲ್ಲಿ ಬೆಳೆದದ್ದು ತರಕಾರಿನೆ ನಾವು ಜಾಸ್ತಿ ತಿಂತಿದ್ವಿ ಹೊಲ್ದಲ್ಲಿ ಬೆಳೆದಿದ್ದೆ ತಿಂತಿದ್ವಿ ಜವಾರಿ ಫುಡ್ ತಿಂತಿದ್ವಿ ಅವಾಗ ಈಗ ಸಂಪ್ರದಾಯ ಸ್ವಲ್ಪಾ ಬದಲಾವಣೆ ಆಗಿದೆ ಈಗಿರೋ ಜನ್ರೇಷನ್ ಇದು ಆಗಿದೆ ಅವಾಗ ಎಲ್ಲ ಮ ಸಣ್ಣ ಮಕ್ಕಳಿಗೇನು ನಾವೂ ಯಾವುದಾದ್ರು ಹಬ್ಬ ಹುಣ್ವೆಗಳು ಅಂತ ಬಂದರೆ ಎಲ್ಲರೂ ಸ್ನಾನ ಮಾಡಿ ಮನೆಯಲ್ಲ ತೊಳ್ಕೊಂಡು ಪೂಜೆ ಮಾಡಿ ದೇವ್ರ ಪೂಜೆ ಮಾಡಿ ಮನೇಗ ಹಬ್ಬದ್ ಅಡಿಗೆ ಮಾಡಿ ಎಲ್ಲರು ಮಕ್ಕಳೆಲ್ಲ ಸ್ನಾನ ಮಾಡಿ ಎಲ್ಲಾರು ದೇವ್ರು ನಮಸ್ಕಾರ ಮಾಡಿ ಊಟ ಮಾಡ್ತಿದ್ವಿ ಆಮೇಲೆ ಹುಣ್ವಿ ಅಮಾವಾಸೆ ಬಂದರೆ ಪ್ರತೀ ಹುಣ್ವೆ ಅಮಾವಾಸೆಗೆ ನಾವು ಅದನ್ನು ಆಚರಣೆ ಮಾಡ್ತಿದ್ವಿ ಆಮೇಲೆ ದೇವಸ್ಥಾನಕ್ ಹೋಗ್ತಿದ್ವಿ ಮಕ್ಕಳು ಮನೆಯಲ್ಲೇ ಮನೆಗಿದ್ದು ಮಕ್ಕಳೆಲ್ಲ ಚೆನ್ನಾಗ್ ಮಾತು ಕೇಳ್ತಿದ್ರು ಈಗ ಹಾಸ್ಟಲ್ಲು ಆಮೇಲೆ ಫೀಜ್ಗಳಂತ ಹೋಗ್ತಾರೆ ಹಂಗಾಗೀ ಸ್ವಲ್ಪ ಪೂಜೆ ಪುನಸ್ಕಾರಗಳು ಕಡಿಮೆ ಆಗಿದಾವೆ ಈಗಿನ ಕ ಅವಾಗಿನ ಕಾಲ್ದ ಅಡಿಗೆ ಅದೇ ಅನ್ನ ರೊಟ್ಟಿ ಚಪಾತಿ ಪಲ್ಯ ಸೊಪ್ಪು ತರಕಾರಿ ಕಾಯಿಪಲ್ಯ ಆಮೇಲೆ ಮೀನು ಏಡಿ ಅವೆಲ್ಲ ತಿಂತಿದ್ರು ಇವಾಗೆಲ್ಲ ಫುಡ್ ಬರೀ ರೆಡಿಮೆಡ್ ಫುಡ್ ಆಗ್ಬಿಟ್ಟಿದೆ ಹಂಗಾಗಿ ಅವಾಗಿನಷ್ಟು ಜನ ಈಗ ಗಟ್ಟಿ ಬರೋಂಗಿಲ್ಲ ಅವಾಗಿನ ಕಾಲದ ಫುಡ್ಡೇ ಒಳ್ಳೇ ಇದು ಸ್ಟ್ರಾಂಗ್ ಇರ್ತಿತ್ತು ಅವಾಗಿನ ಕಾಲದ ಮನುಷ್ಯರ್ ಸ್ವಲ್ಪ ಜಾಸ್ತಿ ಹೆಲ್ತಿಯಾಗಿ ಗಟ್ಟಿಗೆ ಮುಟ್ಟಾಗಿ ಇರ್ತಿದ್ರು ಈಗ ಅನುಸರಿಸ್ಕೊಂಡ್ ಹೋದ್ರೆ ಚೆನ್ನಾಗ್ ಇರ್ತದೆ ಆಮೇಲೇ ಈಗ ದೇಸ್ಥಾನಕ್ ಹೋಗ್ತಿದ್ವಿ ಹಿಂದ್ಲ ಕಾಲಕ್ಕೆಲ್ಲ ದೇವಸ್ಥಾನ ಆಮೇಲೆ ಒಳ್ಳೊಳ್ಳೇ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಿದ್ವಿ ಈಗ ಎಲ್ಲ ಟೂರ್ ಹೋಗ್ತಾರೆ ಅಲ್ಲೆಲ್ಲ ನೋಡ್ಕೊಂಡ್ ಬರ್ತಾರೆ ಮಕ್ಳು ದೇವಸ್ಥಾನಕ್ ಹೋಗೋದ್ಕಿಂತ ಟೂರ್ ಹೋಗದೇ ಜಾಸ್ತಿ ಆಗಿದೆ ಈಗ ಹಂಗಾಗೀ ಸ್ವಲ್ಪ ದೇವ್ರ ಭಕ್ತಿ ಅಂಬೋದೆ ಸ್ವಲ್ಪ ಕಡಿಮೆ ಆಗಿ ಬಿಟ್ಟಿದೆ ಹಿಂದಿಂದೂ ಎಲ್ಲ ನೆನ್ಪುಗಳ್ನ ಮಕ್ಕಳಿಗ್ ನಾವು ಹೇಳ್ಕೊಟ್ಟು ಹಿಂದಿನ್ ಪದ್ದತಿಗಳು ದೇವಸ್ಥಾನಕ್ ಹೋಗದೂ ದೇವ್ರ ಮೇಲೆ ಭಕ್ತಿ ಇರೋದು ಗುರು ಹಿರಿಯರಲ್ಲಿ ಭಕ್ತಿ ಭಾವಗಳು ಆಮೇಲೆ ದೊಡ್ಡೋರಿಗೆ ದೊಡ್ಡೋರ ಮಾತು ಕೇಳೋದು ತಿಳಿಸಿ ಹೇಳಿದ್ರೆ ಆ ಮಕ್ಕಳು ಕಲಿತಾವು ಸಂಸ್ಕೃತಿ ನಾವು ಮಕ್ಳಿಗೆ ಕಲ್ಸಿ ಕೊಡ್ಬೇಕು ನಾವು ಅದನ್ನೇ ರೂಢಿ ಮಾಡಿ ಮಕ್ಕಳಿಗೆ ಹೇಳ್ಕೊಡ್ತೀವಿ ನಾವು ಅದ್ರಿಂದ ನಮ್ಮ ಸಂಸ್ಕೃತಿಯನ್ನ ಉಳಿಸ್ತಾರ್ ಮಕ್ಕಳು ಈಗಿನ ಜನ್ರೇಷನ್ ಹಳೆ ಕಾಲದ್ದೆಲ್ಲಾ ಹಳೇದು ಎಲ್ಲ ಸಂಪ್ರದಾಯನ ನಾವು ಹೇಳ್ಕೊಡ್ಬೇಕು ಹೇಳ್ಕೊಟ್ರೇ ಆ ಸಂಪ್ರದಾಯ ಇನ್ನೂ ಮುಂದ್ವರಿತದೆ ಇನ್ನೂ ಒಳ್ಳೊಳ್ಳೇ ಮಕ್ಳಿಗೆ ಭಾವನೆಗಳು ಸಂಸ್ಕೃತಿ ಎಲ್ಲ ಬೆಳಿತದೆ ಎಲ್ಲರೂ ಇದನ್ನು ಬೆಳೆಸ್ಕೋಳ್ಬೇಕಂತ ಹೇಳ್ತಿನಿ